ಹೌದು ಕ ಹೌದು ರಮ್ಯಾ ಏನು ಹೇಳಿ ಹಾಂ ನಿಮ್ಮ ನೋಡಿ ಹೇಳಕ್ಕೆ ಹೇಳಿದ್ದೆ ಹೌದು ಕಣ್ರಿ ನನ್ಗೆ ನ ಮರೆತೇ ಹೋಯಿತು ಹಾಂ ಹೇಳಿ

ಹೌದಾ ಹಾಂ ಅದೇ ನನ್ನ ಮಗಳು ಹೇಳ್ತಾ ಇದ್ದಳು ಏನಂದರೆ ಅಮ್ಮಾ ನನಗೊಂದು ಡ್ರಸ್ ತೆಗೆಸ್ಕೊಡು ಡ್ರೆಸ್ ಡ್ರಸ್ ತೆಗೆಸ್ಕೊಡು ಅಂತ ನಾನು ಹೇಳಿದೆ ಆಂಟಿ ಅವ್ರಿಗೆ ಹೇಳಿದೆ ಏನೋ ಏನೋ ಹಾಕಿದ್ದಾಳಂತೆ ಮೀಶೊದಲ್ಲಿ ಅವ್ರ ಬಟ್ಟೆ ನೋಡಿಕೊಂಡು ಕೊಡುವ ಅವ್ರು ತರ್ಸಿದ ನಂತರ ನೋಡಿ ಅಂತ ಚೆನ್ನಾಗಿದೆ ಏನು ರೀ ಬಟ್ಟೆ

ಹೌದಾ ಮತ್ತು ಆ ಬ ಪಿಚ್ಚರಲ್ಲಿ ಹೆಂಗೆ ಬಂದಿದೆ ಹಾಗೇ ಇದೆಯಾ ಬಟ್ಟೆ ಕಲರೆಲ್ಲ ಚ ಚೆನ್ನಾಗಿದೆಯಾ ಅದಕ್ಕೆ ಹೇಳಿದೆ ನನ್ನದು ಅಂದರೆ ಹೆದರಿಕೆ ಈ ಮಕ್ಕಳು ಹೇಳೋಲ್ಲ ಕೇಳೋಲ್ಲ ಆರ್ಡ್ರು ಮಾಡ್ಬಿಡ್ತಾರಲ್ಲ ರಿ ಅದಕ್ಕೆ ಹೇಳಿದೆ ಆಂಟೀ ಕೊಟ್ಟಿದ್ದಾರೆ ಆರ್ಡ್ರು ಆನಂತರ ನೋಡ್ಕೊಂಡು ಕೊಡುವ ಅಂತ ಹೇಳ್ಕೊಂಡು ಹ್ಞೂ ಮತ್ತೇನು ರೀ ಹಾಂ

ಹಾಂ ಅದೇ ಅದಕ್ಕೆ ಹಾಂ ಹಾಂ ಅಡ್ಡಿಲ್ಲ ಅದ್ರ ಲಿಂಕ್ ಒಂಚೂರು ನಮ್ಮ ಮಗಳಿಗೆ ಇದ್ರಲ್ಲಿ ಕಳಿಸಿ ವಾಟ್ಸ್ಅಪ್ಪಲ್ಲಿ ನನ್ನ ಮಗ್ಳ ಮಗ್ಳ ಇದಕ್ಕೆ ಅವ್ಳಿಗೆ ಹೇಳ್ತೀನಿ ಆರ್ಡ್ರ್ ಮಾಡೋಕ್ಕೆ ಮತ್ತು ಇಲ್ಲೂ ಚೆನ್ನಾಗಿದೆ ಅಂತೆಯಲ್ಲ ರೀ ಇವರು ಮೊನ್ನೆ ರಶ್ಮಿ ಅವ್ರು ಏನೋ ದಸರಾ ಆಫರ್ ಅಂತ ಹೇಳ್ಕೊಂಡು ಏನೋ ಅವರೂ ಒಂದು ಎರಡು ಮೂರು ಬಟ್ಟೆ ತಗೊಂಡ್ಬಂದಿದ್ರಪ್ಪ ತೋರಿಸ್ತೀನಿ ಅಂದರು ಮತ್ತು ನಾ ಮತ್ತೆ ಕೇಳಕ್ಕೆ ಹೋಗಿಲ್ಲ ರೀ ಹೇಗಿದಿರಾ ಅಂತ ಹೇಳಿ ನಿಮ್ಗೆ ತೋರಿಸಿದ್ರಾ ಅವರು ಹಾಂ ನಾ ನಾನು ಗಡಿಬಿಡಿಯಲಿದ್ದೆ ಕಣ್ರೀ ಅದಕ್ಕೆ ಅವ್ರಿಗೆ ಮತ್ತು ನಾನು ಇದು ಮಾಡಕ್ಕೆ ಹೋಗಿಲ್ಲ ಫೋರ್ಸ್ ಮಾಡಕ್ಕೆ ಹೋಗಿಲ್ಲ ತೋರಿಸಿ ತೋರಿಸಿ ಅಂತ ಹೇಳ್ಕೊಂಡು ಅವ್ರಾಗಿ ತೋರಿಸಿದ್ರೆ ಚೆನ್ನಾಗಿರತ್ತಲ್ರೀ ನಾವು ಮತ್ತೆ ಹೋಗಿ ಅವ್ರ ಮೈಮೇಲೆ ಬಿದ್ದು ಕೇಳುದಷ್ಟು ಚೆನ್ನಾಗಿ ಕಾಣೋಲ್ಲ ಅಲ್ಲ ರೀ ಹ್ಞೂ ಹಾಂ ಮತ್ತು ನಾ ಇದು ನಿಮ್ಗೆ ಹೇಳೆ ಹೇಳೋದೇ ಮರೆತೆ ನನ್ನ ಮಗಳು ಫಸ್ಟ್ ಅವ್ಳ ಸ್ಯಾಲರಿಯಿಂದ ನನಗೆ ಒಂದು ಇದು ಕೊಡ್ಸಿದ್ರೀ ಏನು ಇಲ್ಲಿ ಆಭರ್ಣಕ್ಕೆ ಕರ್ಕೊಂಡು ಹೋಗಿ ಒಂದು ಎರಡು ಜುಮ್ಕಿ ಕಿವಿ ಓಲೆ ಕೊಡ್ಸಿದ್ಳು ಜುಮ್ಕಿ ಚೆನ್ನಾಗಿದೆ ಕಣ್ರೀ ಡಿಸೈನ್ ಎಲ್ಲ ನೀವು ಸಂಜೆ ಬನ್ನಿ ನೋಡು ನೋಡಿ ಹೋಗುವಿರಂತೆ ಹ್ಞೂ ಹ್ಞೂ ನೀವು ಮತ್ತು ನಾನು ಮತ್ತು ಈ ಆಭರ್ಣದಲ್ಲಿ ಸ್ವಲ್ಪ ಕಂತು ಕಟ್ತಾ ಇದ್ದೆನಾ ನನ್ನ ಮಗಳು ಕೊಟ್ಟಿದ್ದನ್ನು ಅದನ್ನು ಸ್ವಲ್ಪ ಹಾಕ್ಕೊಂಡು ತೊಕೊಂಡೆ ಮತ್ತು ಈಗ ಬೇಡವೇ ಇಷ್ಟು ಬಂಗಾರದ ರೇಟಲ್ಲಿ ಎಂತಕ್ಕೆ ನಂಗೆ ಗೋಲ್ಡು ಅಂತ ಹೇಳ್ದೆ ಈ ನಮ್ಮ ಮಕ್ಕಳು ಕೇಳುವವರೇ ಅಲ್ಲ ರೀ ಅಮ್ಮಾ ಒಂದು ತಕೋ ತಕೋ ಅಂತ ಹೇಳ್ಕೊಂಡು ಕುತ್ಕೊಂಡಿದ್ದಾಳೆ ನೀನು

ಅದು ಹೌದು ರೀ ಅದಕ್ಕೆ ಅವ್ಳಿಗೆ ಮತ್ತೆ ಬೇಜಾರು ಮಾಡುವುದ್ಯಾಕೆ ಇವರೂ ಹೇಳಿದ್ರು ನಮ್ಮ ಮನೆಯವ್ರೂ ಮತ್ತೆ ಎಂತಕ್ಕೆ ಇದು ಮಾಡ್ತೀಯಾ ಅವ್ಳು ತಕೋ ಅಂತ ಹೇಳ್ತಾ ಇದ್ದಾಳಲ್ಲ ತನ್ನ ಫಸ್ಟ್ ಸ್ಯಾಲರಿಯಿಂದ ಹಾಂ ಅಂತ ಅವ್ಳ ಖುಷಿಗಾದ್ರೂ ತಕೋ ತಕೊಂಡ್ಬಾ ಅಂತ ಹೇಳಿದ್ರು ಅದಕ್ಕೆ ಮತ್ತು ತಕೊಂಡ್ಬಂದ್ವಿ ಚೆನ್ನಾಗಿದೆ ಕಣ್ರೀ ನೀವು ಸಂಜೆ ಬಂದ್ಕೊಂ ನೋಡಿ ಮತ್ತು ನಾನು ನನ್ನ ಮಗ್ಳಿಗೆ ಹೇಳ್ತೀನಿ ಮೀಶೋದಲ್ಲಿ ನೀವು ಒಂದು ಚೂರು ಅವ್ಳಿಗೆ ಮಾ ನೆನಪಿಂದ ಲಿಂಕ್ ಕಳಿಸ್ರೀ ಹಾಂ ಏನೋ ಡ್ರಸ್ ಬೇಕು ಬೇಕು ಅಂತಿದ್ಳು ಆರ್ಡ್ರ್ ಹಾಕೆ ಚೆನ್ನಾಗಿದೆ ಅಂತ ಹೇಳ್ತೀನಿ ನೀವು ಸಂಜಿಗೆ ಬರ್ತಾ ಒಂಚೂರು ಬಟ್ಟೆ ತಕೊಂಡ್ ಬನ್ರಿ ನೀವು ತಂದಿದ್ದನ್ನು ಹಾಂ ನೆನಪಿಂದ ತಕೊಂಡ್ಬನ್ನಿ ಹ್ಞೂ ಸರಿ ರೀ ಊಟ ಎಲ್ಲ ಆಯಿತಾ ಹಾಂ ಸರಿ ರೀ ಹಾಂ ಸಂಜೆ ಸಿಗುವ